ಹಲೋ ಹಾಂ ಹೇಳಿ ಹೇಳಿ ಸರ್ ಹೌದು ಮಾತಾಡ್ತಾ ಇರೋ ಹೌದು ಹೌದು ಹೌದು ಐತೆ

ಹಾಂ ಹಾಂ ಹಾಂ ಹೌದು ಹೌದು ಸರ್ ಸರ್ ಈಗ ನಿಮಗೆ ಯಾವ ಥರ ಅಂತ ಅಂದರೆ ನಾವು ಈಗ ಫೋಟೋ ಶೂಟಿಂಗ್ ಯಾ ಈಗ ಒಳ್ಳೆಯ ಪ್ಲೇಸ್ಗಳು ಯಾವ ಯಾವ ಥರ ಎಲ್ಲೆಲ್ಲಿ ಪ್ಲೇಸ್ ಕರ್ಕೊ ಹೋಗಬೇಕು ಅಲ್ಲಿ ಯಾವ ಥರ ಶೂಟಿಂಗ್ ಮಾಡಬೇಕು ಅನ್ನೋ ಅದ್ರ ಮೇಲೆ ಪ್ಯಾಕೇಜ್ ಇದೆ ಸರ್ ಹಾಂ ಹೌದು ಹೌದು ಅದ್ರ ಹಾಂ ಹಾಂ ಹಾಂ ಹಾಂ ಹಾಂ

ಹೌದು ಹೌದು ಸರ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಸರ್ ಮಾಡಿಕೊಡ್ತೀನಿ ಸರ್ ಅದು ಪ್ಯಾಕೇಜ್ ಮಾಮೂಲಿ ಈಗ ನಾವು ಅದು ಏನು ಇದು ಈಗ ಏನು ಹೇಳಕ್ಕೆ ಇದು ಮಾಡೋಕ್ಕಾಗಲ್ಲ ಅದನ್ನ ಯಾವ ಥರ ಅದು ಏನು ಏನು ಏನಕ್ಕೆ ಏನು ನಮ್ಮ ಪ್ಯಾಕೇಜ್ ಏನು ಬೀಳುತ್ತೆ ಅದು ನೋಡ್ಬಿಟ್ಟು ನಾವು ರೇಟ್ ಹಾಕ್ ಕೊಡ್ತೀನಿ ಸರ್ ನಿಮಗೆ ಇಲ್ಲೇ ಮಂಡ್ಯದಲ್ಲಿದೆ

ಮಂಡ್ಯದಲ್ಲಿ ಗಾಂಧಿನಗರ ಅಂತೇಳಿ ಮೂರನೇ ಕ್ರಾಸು ಹ್ಞೂ ಅಲ್ಲಿಗೆ ಬನ್ನಿ ಸರ್ ಮನೆ ನಂಬರ್ ಮನೆ ನಂಬರ್ ಇನ್ನೂರ ಮೂವತ್ತೈದು

ಆಯ್ತು ಆಯಿತು ನಿಮ್ಗೆ ಯಾವತ್ತು ಫ್ರೀ ಆಗುತ್ತೆ ಅವತ್ತು ನೀವು ನಮಗೆ ಮುಂಚಿತವಾಗಿ ಕರೆ ಇದು ಮಾಡಿ ಇಂಥ ದಿವಸ ಇದೆ ಅಂತ ಹೇಳಿ ಆಯ್ತು ಓಕೆ ಓಕೆ ಖಂಡಿತ ಮಾಡಿಕೊಡೋಣ ಖಂಡಿತ ಮಾಡಿಕೊಡೋಣ ಸರ್ ಅದು ಪ್ಯಾಕೇಜ್ ಮೇಲೆ ಹೋಗುತ್ತೆ ಈಗ ನಿಮಗೆ ಯಾವ ಥರ ಪ್ಯಾಕೇಜು ಈಗ ಅದ್ರ ಈಗ ಯಾವ ಥರ ನಿಮಗೆ ಒಂದು ಇದು ಥರ ಮಾ ಅದು ಪ್ಯಾಕೇಜ್ ಮೇಲೆ ಹೋಗುತ್ತೆ ನೀವು ಬಂದು ನಮ್ಗೆ ಡೈರೆಕ್ಟಾಗಿ ಕಂಪ್ನಿ ಕಡೆ ಬಂದ ಮೇಲೆ ನಾವು ಕಾ ನಮ್ಮ ಆಫೀಸಿಗೆ ಬಂದ್ಮೇಲೆ ಡೀಟಲ್ ಎಲ್ಲ ಹೇಳ್ತೀವ್ ಸರ್ ಅದನ್ನು ನಿಮಗೆ ತೋರಿಸ್ಕೊಂಡು ಹಾಂ ಓಪನ್ ಇದೆ ಸರ್ ನಾಳೆ ಹಾಂ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸರ್